ನಮ್ಮ ಊರಿನಲ್ಲಿ ಅಂದರೆ ನಮ್ಮ ಸಾಗರ ತಾಲೂಕಿನಲ್ಲಿ ಗ್ರಂಥಾಲಯ ಒಂದು ಇದೆ ಅದು ತುಂಬ ದೊಡ್ಡ ಗ್ರಂಥಾಲಯವಿಲ್ಲದಿದ್ದರೂ ತಕ್ಕ ಮಟ್ಟಿಗೆ ಊರಿಗೆ ಸಾ ಪಾಪ್ಯುಲೇಷನ್ ಅಂದರೆ ಜ ಜನ ಎಷ್ಟಿದ್ದಾರೆ ಆ ತಕ್ಕಂಗೆ ಒಂದು ಗ್ರಂಥಾಲಯವಿದೆ ಅದರಲ್ಲಿ ಹಲವಾರು ಎಲ್ಲ ನ್ಯೂಸ್ಪೇಪರ್ ಒಂದು ಯಾವಾಗಲೂ ಎಲ್ಲ ಥರದ ನ್ಯೂಸ್ಪೇಪರ್ಗಳು ಎಲ್ಲ ಥರ ಮ್ಯಾಗ್ಜೀನ್ಗಳು ಮತ್ತು ಸ್ವಲ್ಪ ಗ್ರಂಥಾಲಯದಲ್ಲಿರುವ ಹಾಗೆ ಒಂದು ಸ್ವಲ್ಪ ಪುಸ್ತಕಗಳ ಭಾಳ ಕಲೆಕ್ಷನ್ಸ್ ಅಂದರೆ ಹಲವಾರು ಬೇರೆ ಬೇರೆ ಥರದ ಪುಸ್ತಕಗಳು ಇದೆ ಅದರಲ್ಲಿ ನಾನು ನಂದು ಎಲೆಕ್ಟ್ರಾನಿಕ್ ಡಿಪ್ಲೊಮೊಮಾ ಆಗಿದ್ದರಿಂದ ನಾನು ಸ್ವಲ್ಪ ಎಲೆಕ್ಟ್ರಾನಿಕ್ ಮತ್ತು ನಂದು ಬಿಸ್ನೆಸ್ ಒಂದು ಇದರಿಂದ ಬಿಸ್ನೆಸ್ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವುದು ಅತಿ ಹೆಚ್ಚು ಇರುತ್ತೆ ಅದ್ರಲ್ಲಿ ಎಲೆಕ್ಟ್ರಾನಿಕ್ ಬ ಇರೋ ಪುಸ್ತಕಗಳು ಭಾಳ ಇವೆ ಹಾಗೇ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದು ಹೊಸ ಬಿಸ್ನೆಸ್ಗಳು ಹೊಸ ಥರದ ದೇಶದಲ್ಲಿ ಏನೇನು ಆಗ್ತಿದೆ ಹೊಸ ಥರದ ಅವಿಷ್ಕಾರಗಳು ಅದೂ ಇದೂ ಅಂತೇಳಿ ಅಂಥವು ಪುಸ್ತಕಗಳು ಇರು ಬರುತ್ತದೆ ಇರುತ್ತದೆ ಅದನ್ನು ನಾನು ಓದಿ ಇಚ್ಛಿಸುವುದು ಭಾಳ ನಾನು ಮತ್ತು ಅದೇ ಇದೇ ಅಂತೇಳಿ ಅಲ್ಲ ಬೇರೆ ಪುಸ್ತಕಗಳಲ್ಲೂ ಓದಬೇಕು ಅಂದರೆ ನಮ್ಮ ಜನ್ರಲ್ ನಾಲೆಜನ್ನು ಬಳಸುವಗೋಸ್ಕರ ನೀವು ಒಂದೇ ಥರದ ಪುಸ್ತಕಗಳು ಅದೇ ಇಷ್ಟ ಅಂತ ಹೇಳಿ ಓದೋದು ತಪ್ಪೇ ಹಾಗೇ ಬೇರೆ ರೀತಿಯನ್ನು ಮ್ಯಾಗ್ಜೀನು ಪೇಪರ್ಗಳು ದಿನನಿತ್ಯದ ಜನ್ರಲ್ ನಾಲೆಜನ್ನು ನೀವು ಓದಿ ಓದುತ್ತ ಓದುವುದು ಒಳ್ಳೆಯದೇ ಆ ಲೆಕ್ಕ ನಿಮಗೆ ಆಸಕ್ತಿ ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಓದುವುದು ಅದು ಒಂದು ಥರದ ಖುಷಿ ಕೊಡುತ್ತೆ ಅದರಿಂದ ಅದನ್ನು ಓದೋದು ಒಳ್ಳೆಯದೆ ಎಲ್ಲದಕ್ಕೂ ಹೆಚ್ಚಾಗಿ ಓದು ಓದುವುದು ಯಾವತ್ತಿಗೂ ಕೊನೆಯಿಲ್ಲ ಅದು ನಿರಂತರ ನಡಿತಾನೆ ಇರುತ್ತೆ ಆದ್ದರಿಂದ ಓದುಗಳು ಎಷ್ಟು ಹೆಚ್ಚಿಸುತ್ತೀವೊ ಅಷ್ಟು ನಮಗೆ ನಾಲೆಜ್ ಬರುವುದು ಜಾಸ್ತಿ ಅದರಿಂದ ಪುಸ್ತಕ ಓದುವುದು ಯಾವತ್ತೂ ಇರಲೇಬೇಕು ಇನ್ನು ಒಂದು ಗ್ರಂಥಾಲಯ ಯಾವ್ದೇ ಊರಿನಲ್ಲಿ ಇರುವುದು ಒಳ್ಳೆಯದೇ ಅದರಿಂದ ಸರ್ಕಾರ ಈ ಗ್ರಂಥಾಲಯ ಬಗ್ಗೆ ಸ್ವಲ್ಪ ಒಲವು ಇಟ್ಟು ಅದನ್ನು ಶಾಶ್ವತವಾಗಿ ಅದನ್ನು ನಡೆಸಿಕೊಂಡು ಇರುವ ಹಾಗೆ ಒಂದು ಯೋಜನೆಯ ಮಾಡುವುದು ಒಳ್ಳೆಯದು